ಇಪ್ಪತ್ತೈದು ಜುಲೈ ಎರಡು ಸಾವಿರದ ಒಂದು ಇಪ್ಪತ್ತ ಏಳು ಜುಲೈ ಎರಡು ಸಾವಿರದ ಎರಡು ಆರು ಜುಲೈ ಎರಡು ಸಾವಿರ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಒಂದು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಒಂದು